ಹೌದು ನಂಗೆ ಅಡಿಗೆ ಮಾಡೋಕ್ಕೆ ಅಂದರೆ ತುಂಬ ಇಷ್ಟ ಫಸ್ಟು ಸ್ಟಾರ್ಟಿಂಗ್ ನನಗೆ ಅಡಿಗೆ ಮಾಡೋಕ್ಕೆ ಬರ್ತಾಯಿರಲ್ಲ ಫಸ್ಟು ನನಗೆಂಗಿಷ್ಟ ಫಸ್ಟ್ ಮದುವೆ ಆದ್ಮೇಲೆ ನಂಗೆ ಅಕ್ಕಿ ಅಕ್ಕಿ ಹೆಂಗೆ ಎಷ್ಟು ಲೋಟ ನೀರಿಡಬೇಕು ಅಂತ ಕೂಡ ಗೊತ್ತಾಗ್ತಾಯಿರಲ್ಲ ಆಮೇಲೆ ನನಗೆ ನಮ್ಮಅಮ್ಮ ತುಂಬ ಸರಿ ಏ ಅಡ್ಗೆ ಏನು ಎಷ್ಟು ಚಂದಾಗಿ ಮಾಡ್ರೆ ಎಷ್ಟು ರುಚಿಯಾಗಿರ್ತದೆ ಅಂತ ಹೇಳಿಕೊಟ್ರು ಆಗ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನನಗೆ ಹಾ ಅಡ್ಗೆ ಮೇಲೆ ತುಂಬ ಇಂಟ್ರೆಸ್ಟ್ ಬನ್ಬಿಡ್ತು ಯಾವ ಬೆಳಗ್ಗೆ ಆದರೆ ಯಾವ್ದು ಮಾಡೋಣ ಮಧ್ಯಾಹ್ನ ಆದರೆ ಯಾವ್ದು ಮಾಡೋಣ ಸಂಜೆ ಆದರೆ ಯಾವ್ದು ಮಾಡೋಣ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟ್ಟಿಸ್ ಹೆಂಗೆ ಮಾಡೋಣ ಅಂತ ಪ್ರತಿಯೊಂದು ಯೋಚನೇ ಮಾಡ್ಕೊಂಡು ಬರ್ತಾಯಿದ್ದೆ ಆಗ ನಮ್ಮಮನೆಯಲ್ಲಿ ಹಬ್ಬಗಳು ತುಂಬ ತುಂಬ ಹಬ್ಬಗಳು ಬರ್ತಾಯಿದ್ದಾಗ ನಾವು ಎಲ್ಲ ಒಂದೇ ಕುಟುಂಬದರಿಂದ ಒಟ್ಟಿಗೆ ಹಬ್ಬಗಳನ್ನು ಮಾಡ್ತಾಯಿದ್ವಿ ಒಟ್ಟಿಗೆ ಹಬ್ಬಗಳನ್ನು ಮಾಡೋವಾಗ ತುಂಬ ಜನ ಬರೋರು ನಮ್ಮಅಕ್ಕ ಅಣ್ಣದಿರೆಲ್ಲ ಅಡಿಗೆಗಳಿಗೆ ಕಡಬು ಮತ್ತು ಹಾಕ ಗಣೇಶ ಚತುರ್ಥಿಗೆ ಕಡಬು ನುಚ್ಚಿನುಂಡೆ ಆಮೇಲೆ ಯಾವ್ಯಾವ ರೀತಿ ಯಾವಥರ ಮಾಡ್ರೆ ಯಾವ ಅಡಿಗೆ ಇದಾಗುತ್ತೆ ಯಾವಥರ ಇದು ಮಾಡಿದ್ರೆ ಕೆಟ್ಟೋಗುತ್ತೆ ಅಂದರೆ ಪ್ರತಿಯೊಂದು ನಂಗೆ ಹೇಳಿಕೊಟ್ರು ಆಗ ನನಗೆ ಅಡಿಗೆ ಮಾಡಕ್ಕೆ ತುಂಬ ತುಂಬ ಇಷ್ಟ ಆಯಿತು ಈ ಆಮೇಲೆ ಸ್ವಲ್ಪ ದಿವ್ಸ ನಂತರ ನಾನೇ ಅಡಿಗೆಯನ್ನು ಮಾಡಕ್ಕೆ ಶುರು ಮಾಡಿದೆ ಯ ಯಾವ ರೀತಿ ಯಾವ್ದು ಮಾಡಿದ್ರೆ ಹೆಂಗಿರತ್ತೆ ಏನು ಟೇಸ್ಟಂತ ಈಗ ಹೊಸ ಹೊಸ ಅಡಿಗೆಗಳನ್ನ ಕೂಡ ನಾನು ಯೂಟ್ಯೂಬ್ ನೋಡಿಕೊಂಡು ಎಲ್ಲ ಕಲಿತೆ ಅಡಿಗೆ ಮಾಡಿ ಆಮೇಲೆ ನನ್ಗನಿಸ್ತಾಯಿತ್ತು ಇದನ್ನೆ ನಾನು ಪಾರ್ಟ್ ಟೈಮ್ ಜಾಬ್ ಯಾಕೆ ಮಾಡಬಾರ್ದು ಅಂತ ನಂಗನಿಸ್ತು ಆಮೇಲೆ ಒಂದಿವ್ಸ ಅನ್ಕೊಂಡೆ ಮಾಡೋಣ ಮಾಡೋಣ ಆಗ ನಮ್ಮ ನಮ್ಮಅಪ್ಪ ಅಮ್ಮನ್ನ ನನ್ನ ಗಂಡನ್ನ ಎಲ್ಲರನ್ನೂ ಕೇಳಿದೆ ನನಗ್ ಮನೆಯಲ್ಲಿ ಕೂತು ಕೂತು ಏನಾಗುತ್ತೆ ಬೆಳಗ್ಗೆ ನೀವು ಕೆಲಸಕ್ಕೋದ್ಮೇಲೆ ನನ್ಗೆ ಮನೆಯಿಂದ ಬೆಳಗ್ಗೆಯಿಂದ ರಾತ್ರಿ ತನಕ ಸುಮ್ಮನೆ ಕುತ್ಕೊಂಡು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಯಾಕೆ ನಾನು ಚಿಕ್ಕ ಮಿನಿ ಹೋಟ್ಲು ಅಥ್ವಾ ಮೇಸ್ ಏನಾರ ಮಾಡಕ್ಕೆ ಶುರು ಮಾಡ್ಬೋದಲ್ಲ ಅಂತ ಅನ್ಕೊಂಡೆ ಯಾಕಂದರೆ ನನ್ಗಷ್ಟು ಟೇಸ್ಟಿ ಕೂಡ ಬರ್ತಾಯಿತ್ತು ಮಾಡೋದಕ್ಕೆ ನಮ್ಮಮನೆಯಲ್ಲಿ ನಮ್ಮ ಅತ್ತೆ ಮಾವ ನಮ್ಮಅಪ್ಪ ಅಮ್ಮ ಎಲ್ಲಾರೂ ನಾನು ಅಡಿಗೆ ಮಾಡೋದು ನೋಡಿ ಎಷ್ಟು ಚೆನ್ನಾಗ್ ಅಡಿಗೆ ಮಾಡೋದ ಕಲಿತಿದಾಳೆ ಅಂತ ಹೇಳ್ತಾಯಿದ್ರು ಅದಕ್ಕೆ ಅಡಿಗೆ ಮಾಡೋದ್ ಕಲಿಯೋಣ ಅಂತ ನಾನು ಅದಕ್ ಅಡಿಗೆ ಮಾಡೋದ್ ಕಲಿಯೋಣ ಅನ್ಬಿಟ್ಟು ನಾನು ಅಡಿಗೆ ಮಾಡೋಕ್ ಶುರು ಮಾಡಿದೆ ಆಮೇಲೆ ನಾನು ಯೋಚನೆ ಮಾಡಿದೆ ಯಾಕೆ ಹೀಗೆ ಟೈಮ್ ಪಾಸ್ ಮಾಡೋಕ್ಕೆ ಬದಲು ಮನೆಯಲ್ಲಿ ಬೆಳಗ್ಗಿಂದ ರಾತ್ರಿ ತನಕ ಒಂದೇ ಸಮ ಕುತ್ಕೊಂಡು ಟಿ ವಿ ನೋಡೋ ಬದಲು ನಾವು ಅಡಿಗೆಯನ್ನು ಕಲಿಬಾರದು ಅನ್ಬಿಟ್ಟು ನಾನು ಅಡಿಗೆ ಮೇಸ್ಸೊಂದು ಶುರು ಮಾಡಬಾರ್ದು ಅಂತ ಯೋಚನೆ ಮಾಡಿದೆ ಆಗ ನಾನು ಒಂದು ಚಿಕ್ಕದಾಗಿ ಮಾಡೋಣ ಅಂದರೆ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸಂದರೆ ನಾನು ಪ್ರೆಗ್ನೆಂಟಾದೆ ಆಗ ನಮ್ಮಮನೆಯಲ್ಲಿ ಹೇಳಿದ್ರು ಯಾಕೆ ಈ ಪ್ರೆಗ್ನೆಂಟ್ ಟೈಮಲ್ಲಿ ನೀನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀಯ ಯಾವುದು ಬೇಡ ಅಂದರು ಅದಕ್ಕೆ ನಾನು ಮನೆಯಲ್ಲಿ ಹಂಗೆ ಕಳೆದು ಬಿಟ್ಟೆ ಸ್ವಲ್ಪ ದಿವ್ಸ ನಂತರ ಮತ್ತು ನನಗೆ ಮಗು ದೊಡ್ಡದಾಯ್ತು ಆಗ ಮತ್ತು ನನಗೆ ಮೈಂಡ್ ಇದೇ ಸೆಟ್ಟಾಯಿತು ಮತ್ತು ನನಗೆ ಅಡಿಗೆ ಮಾಡಿ ಎಕ್ಸ್ಪೀರಿಯೆನ್ಸ್ ಕೂಡ ಜಾಸ್ತಿ ಆಯಿತು ಆಗ ಅನ್ಕೊಂಡೆ ಇನ್ನು ಮತ್ತು ಯಾಕೆ ಹಿಂಗೇ ಇರೋದು ಮನೆಯಲ್ಲಿ ಟೈಮ್ ಪಾಸ್ ಆಗುತ್ತೆ ಅನ್ಬಿಟ್ಟು ನಾನು ಮಿನಿ ಯಾವ್ದನ ಹೋಟೆಲ್ಲೋ ಅಥ್ವಾ ಯಾವ್ದನ ಮೆಸ್ಗೋ ಆರ್ಡರ್ಸ್ ತೊಗೊಂಡೋ ಆರ್ಡರ್ ಸಪ್ಲೈ ಮಾಡೋದು ಆ ಥರ ಮಾಡೋಣ ನನಗೂ ಒಂದು ಆದಾಯ ಅಂತ ಆಗುತ್ತೆ ಇದರಿಂದ ಅಂತ ಯೋಚನೆ ಮಾಡಿ ಮತ್ತು ನಾನು ಪಲಾವ್ ಬಿಸಿಬೇಳೆಭಾತ್ ಮೊಸರನ್ನ ಮುದ್ದೆ ಸೊಪ್ಪುಸಾರು ವಾಂಗೀಭಾತ್ ಇದನ್ನೆಲ್ಲ ನಾನು ಇಲ್ಲಿ ಮಾಡಿ ಇಷ್ಟು ಬಂಡವಾಳ ಹಾಕಿದ್ರೆ ನನಗೆಷ್ಟು ಲಾಭ ಬರುತ್ತೆ ಇಷ್ಟಕ್ಕೆ ಎಷ್ಟು ನನ್ಗೆ ತರಕಾರಿ ದಿನಕ್ಕೆ ಕಟ್ ಮಾಡಿ ಎಷ್ಟು ಸೇಲಾಗುತ್ತೆ ಅಂತ ಫಸ್ಟ್ ನಾನು ಒಂದು ಪಟ್ಟಿಯನ್ನು ಮಾಡಿಕೊಂಡೆ ಆ ಪಟ್ಟಿಗೆ ಇದು ಹಿಂಗೆ ಮಾಡಿಕೊಂಡಾಗ ನನಗೆ ಲಾಭ ನಾನು ಹಾಕಿದ್ದೆಷ್ಟೋ ಅದಕ್ಕಿಂತ ನನಗೆ ಪ್ರಾಫ್ ಪ್ರಾಫಿಟ್ ತುಂಬ ಜಾಸ್ತಿ ಬಂತು ಆಗ ಅನ್ಕೊಂಡೆ ಈ ಹೋಟೆಲ್ ನಡೆಸೋದ್ರಿಂದ ತುಂಬ ಲಾಭವಿದೆ ಅಂತ ಮತ್ತು ಇದು ಲಾಭಕ್ಕಿಂತ ಮೇನ್ ಇದಕ್ಕೆ ನಮ್ಮ ರುಚಿಕರವಾದ ಅಡಿಗೆಯನ್ನು ಟೈಮ್ ಟೈಮ್ಗೆ ಯಾವ ಪದಾರ್ಥಕ್ಕೆ ಯಾವ ಸಾಮಗ್ರಿಗಳನ್ನು ಹಾಕಬೇಕು ಅಂತು ಹಾಕಿದರೆ ಅದು ಚಂದಾಗಿರುತ್ತೆ ಯಾವ ಟೇಸ್ಟ್ ಬರುತ್ತೆ ಯಾವ ಸ್ಮೆಲ್ ಫ್ರಾಗ್ರೆನ್ಸು ಎಲ್ಲ ಬರುತ್ತೆ ಅಂತ ಹಾಕಬೇಕು ಆಮೇಲೆ ಇದಾದ ನಂತರ ನಾನು ಮತ್ತು ಇನ್ನು ಒಂದು ಯೋಚನೆ ಮಾಡಿದೆ ನಮ್ಮ ಮನೆಯವರು ಕೆಲಸಕ್ಕೋಗೋ ಬದಲು ಒಟ್ಟಿಗೆ ನಾವು ಬಿಸ್ನೆಸನ್ನು ಸ್ಟಾರ್ಟ್ ಮಾಡಬೋದಲ್ಲ ಅಂತ ಮತ್ತು ವಯಸ್ಸಾದವ್ರಿಗೆ ತುಂಬ ಜನ ಯಾ ಅಡಿಗೆ ಮಾಡೋದಕ್ಕೆ ಬೆಳಗ್ಗಿನ ಟೈಮಲ್ಲಿ ಆಗೋದಿಲ್ಲ ತಂದೆ ತಾಯಿಯನ್ನು ಬಿಟ್ಟು ಅವರು ಹೊರದೇಶಕ್ಕೆ ಹೋಗಿರುವಾಗ ಅಂಥವರಿಗೆ ಬೆಳಗ್ಗೆಯ ಹೊತ್ತು ನಾವು ಊಟವನ್ನು ಟಿಫನ್ನನ್ನು ಚಪಾತಿ ಮಾಡಿ ಕೊಟ್ಟರೆ ನಮಗೆ ಉಪಯೋಗ ಅವರಿಗೂ ಕೂಡ ಉಪಯೋಗ ಆಗುತ್ತದೆ ಅಂತ ನನಗನಿಸುತ್ತಿದೆ ಆಮೇಲೆ ಆಮೇಲೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ನಾವು ತೊಗೊಂಡು ಹೋಗಿ ಕೊಟ್ಟರೆ ಅವರಿಗೂ ಕೂಡ ತುಂಬ ಉಪಯೋಗವಾಗುತ್ತದೆ ಇದರಿಂದ ನಮಗೂ ಕೂಡ ಲಾಭವಾಗುತ್ತದೆ